ಯೋಗ ಅಭ್ಯಾಸವು ಪ್ರತಿದಿನ ಮಾಡುದರಿಂದ ಅದು ನಮ್ಮನ್ನು ಸದಾ ಉತ್ಸುಕರಾಗಿ ಇಟ್ಟಿರುತ್ತದೆ ಇದರಿಂದ ನಾವು ಯಾರ ಜೊತೆಯಲ್ಲಾದರು ಯಾವುದೇ ರೀತಿಯ ಸಂಭಾಷಣೆಯನ್ನಿಲ್ಲಿ ಮಾಡುವಾಗ ನಮ್ಮ ತಿಳುವಳಿಕೆ ಜ್ಞಾನ ಮತ್ತು ನಮ್ಮ ಉಸಿರಾಟ ಹಿಡಿತದಲ್ಲಿದ್ದು ಮೆದುಳಿನಿಂದ ರಕ್ತ ಸಂಚಾರ ಸಮಾಧಾನ ರೀತಿಯಲ್ಲಿ ಆಗಿ ನಮ್ಮ ತಿಳುವಳಿಕೆ ಜ್ಞಾನ ನಮ್ಮ ಕೈಯಲ್ಲಿಟ್ಟುಕೊಂಡು ಹೊಸ ಆಲೋಚನಾ ಶಕ್ತಿಯಿಂದ ನಾವು ಅದನ್ನು ಬಳಸಲು ತುಂಬ ಅನುಕೂಲಕರ ಆಗುತ್ತದೆ ಅಂತ ನನ್ನ ಅನಿಸಿಕೆ